ಒಂದು ಫೆಬ್ರವರಿ ಎರ್ಡು ಸಾವಿರದೊಂದು ಇಪ್ಪತ್ತೆಂಟು ಸೆಪ್ಟೆಂಬರ್ ಎರ್ಡು ಸಾವಿರ ಮೂರು ಮಾರ್ಚ್ ಸಾವಿರ್ದ ಒಂಬೈನೂರ ತೊಂಬತ್ತೆಂಟು ಒಂದು ಜಾನ್ವರಿ ಎರ್ಡು ಸಾವಿರ್ದ ಇಪ್ಪತ್ಮೂರು ಒಂದು ಜಾನ್ವರಿ ಎರ್ಡು ಸಾವಿರ್ದ ಇಪ್ಪತ್ನಾಲ್ಕು